ಹಲೋ ಹಾಂ ಮುಂಜಾನೆ ಬಿಸಿ ಇಡ್ಲಿ ರೀ ವಡಾ ರೀ ಬೇರೆ ದೋಸೆ ಮಾಡ್ತಿವಿ ರೀ ಪೂರಿ ಬೆಳಿಗ್ಗೆನೆ ಖಾಲಿ ಆಯ್ತ್ರಿ ದೋಸೆ ಒಂದು ಮಸಾಲೆ ದೋಸಿಗೆ ಇಪ್ಪತೈದು ರೂಪಾಯಿ ರೀ ಚಟ್ನಿ ದೋಸಿ ಸಾಂಬಾರ್ ಚಟ್ನಿ ಎಲ್ಲ ಕೊಡ್ತಿವಿ ರೀ ಮಧ್ಯಾಹ್ನದಾಗ ಅನ್ನ ಸಾಂಬಾರು ರೀ ಮೂವತ್ತು ರೂಪಾಯಿ ರೀ ಹಾಂ ರೀ ಅನ್ನ ಅನ್ನ ಸಾಂಬಾರು ಒಂದು ಹಪ್ಪಳ ಹ್ಞೂ ಹಾಂ ಸಾಯಂಕಾಲ ಗಿರ್ಮಿಟ್ಟು ರೀ ಹೌದ್ರಿ ಹಾಂ ರೀ ಮಿರ್ಚಿ ವಡ ಮಾಡಿರ್ತೀವಿ ರೀ ಮಿರ್ಚಿ ಇಪ್ಪತ್ತು ರೂಪಾಯಿಗೆ ನಾಲ್ಕು ರೀ

ಈ ಮೊದ್ಲು ಇಲ್ಲಿದು ರೇಟ್ ಅಷ್ಟೇ ಇತ್ ರೀ ಈಗ ಸ್ವಲ್ಪ್ ರೇಟ್ ಜಾಸ್ತಿ ಮಾಡ್ಯಾರೆ ರೀ ನಾಲ್ಕು ಬರ್ತವೆ ರೀ ಒಂದೊಂದು ಸರಿ ಮೂರು ಬರ್ತವೆ ರೀ ವಡ ಆದ್ರ ಮೂರು ರೀ ಮಿರ್ಚಿ ಆದ್ರ ನಾಕು ರೀ ಅಲ್ಸಂದಿ ವಡಿರಿ ನಾಲ್ಕು ಬರ್ತವೆ ರೀ ಅದೇ ರೀ ಅದೇ ಒಂದು ಗಿರ್ಮಿಟ್ ಐತೆ ಇಪ್ಪತ್ತು ರೂಪಾಯಿ ರೀ ಇಪ್ಪತ್ತು ರೂಪಾಯಿ ಮಿರ್ಚಿ ರೀ ನಲ್ವತ್ತು ರೂಪಾಯಿ ಆಗತ್ತೆ ರೀ ಹಾಂ ರೀ ಕಾಫಿಗೆ ಹತ್ತು ರೂಪಾಯಿ ರೀ ಬೊರ್ಮಿಟಗೆ ಐವತ್ತು ರೂಪಾಯಿ ಟೀಗೆ ಐದು ರೂಪಾಯಿ ರೀ ಪ್ಯಾಸ್ಟಿಕ್ ಕಪ್ಪಿನಾಗೆ ರೀ ಸ್ನ್ಯಾಕ್ಸ್ ನಿಪ್ಪಟ್ಟು ಇರ್ತೈತೆ ರೀ ಖಾರ ಬೂಂದಿ ಅದು ಹಬ್ಬ ಇದ್ದಾಗ ಜಾಸ್ತಿ ಮಾಡಿರ್ತೀವಿ ರೀ ಡೇಲಿ ಸ್ವಲ್ಪ್ ಕಡಿಮೆನೇ ಹೋಗುತ್ತೆ ಅದು

ಸುಸ್ಲಾ ಬೆಳಿಗ್ಗೆ ಹನ್ನೆರಡು ಗಂಟೆಗ್ ರೀ ಹಾಂ ರೀ ಮೊಸರನ್ನ ಮಾಡಿರ್ತಿವಿ ರೀ ಮಜ್ಜಿಗೆ ಎಲ್ಲ ಮಾಡಿರ್ತೀವಿ ರೀ ಆಮೇಲೆ ಏನಂದ್ರೆ ಒಂದ್ ಒಂದ್ ಸರಿ ಪಲಾವ್ ಮಾಡ್ತಿವಿ ರೀ ಆರ್ಡ್ರ್ ಏನು ಬರ್ತವೆ ಆ ಥರ ಮಾಡ್ತಿವಿ ರೀ ಚೇಂಜೆನು ಇರಲ್ಲ ರೀ ಪಲಾವ್ ಬೇರೆ ಬೇರೆ ಐಟಮ್ ಮಾಡ್ತಿರ್ತಿವಿ ರೀ ಒಂದ್ ಒಂದು ಸರಿ ಕುಷ್ಕ ಮಾಡ ಅದು ಬೇಸಿಗೆ ಒಳಗೆ ಮೊಸರು ಅವಲಕ್ಕಿ ಇಂಥದ್ದು ಮಾಡ್ತಿವಿ ರೀ ಮೊಸರನ್ನ ಮಾಡ್ತೀವಿ

ಕಡ್ಲೆ ಪುಡಿನು ಕೊಡ್ತಿವಿ ರೀ ಆಯ್ತು ಆಯ್ತು